ಹಾಂ ಹಲೋ ಸರ್ ನಮಸ್ತೆ ಹಾಂ ಹೌದು ಸರ್ ಹಾಂ ಹೌದು ಸರ್ ಇದು ತುಮಕೂರಲ್ಲಿರೋ ಗಾಡಿ ರೆಂಟಲ್ ಅಂದರೆ ಟು ವೀಲರು ರೆಂಟ್ ಕೊಡೋ ಹಾಂ ಸರ್ ಹೇಳಿ ಸರ್ ನಿಮಗೆ ಟು ವೀಲರ್ ಅಷ್ಟ ಸರ್ ಡಾಕ್ಯುಮೆಂಟ್ಸು ನಿಮ್ಮದು ಆಧಾರ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸು ಮತ್ತೆ ಅಡ್ವಾನ್ಸ್ ಕಟ್ಬೇಕು ಸರ್ ಒ ಸ್ವಲ್ಪ ಅಮೌಂಟು ಹೌದಾ ಸರ್ ನಾಲ್ಕು ಗಾಡಿ ಬೇಕಾ ಸರ್ ಓ ನೀವು ಟೂಸ್ ಹೋಗ್ತಿರಾ ಸರ್ ಇಬ್ಬಿಬ್ರು ಹೋಗ್ತಿರಾ ಗಾಡಿಯಲ್ಲಿ ಹಾಂ ಸರ್ ಟೂಸ್ಗಾದ್ರೆ ಸ್ವಲ್ಪ ಜ ರೇಟ್ ಜಾಸ್ತಿ ಇದೆ ನೀವು ಸಿಂಗಲ್ ಹೋಗೋದಾದ್ರೆ ಸ್ವಲ್ಪ ಕಡಿಮೆ ಇದೆ ಸರ್ ರೇಟ ಒನ್ ಡೇಗೆ ಸರ್ ನಾವು ಥೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀವಿ ಸರ್ ಹಾಂ ಅಂದರೆ ಪೆಟ್ರೋಲ್ ನಿಮಗೆ ಇರುತ್ತೆ ಸರ್ ನಿಮಗೆ ಅದು ಪೆಟ್ರೋಲ್ ನೀವೇ ಹಾಕಿಸ್ಕೊಳ್ಳೋದು ಹಾಂ ಫೈವ್ ಹಂಡ್ರೆಡ್ಡು ನೀವು ಅಡ್ವಾನ್ಸ್ ಕಟ್ಬೇಕು ವ ಅಂದರೆ ಟ್ವೆಟಿ ಫೋರ್ ಅವರ್ಸ್ ಕೊಡ್ತೀವಿ ಸರ್ ನಾವು ಒನ್ ಡೇ ಅಂದರೆ ಹಾಂ ಓಕೆ ಸರ್ ನೀವು ಬರ್ತಿರ ಅಂದರೆ ಹಾಂ ಸರ್ ನಮ್ಮ ಕಡೆ ಕೆ ಟಿ ಎಮ್ ಇದೆ ಸರ್ ಹಾಂ ಮತ್ತು ನಿಮಗೆ ಅಷ್ಟೇ ಅದರಲ್ಲೇ ಸ್ವಲ್ಪ ಕಡ್ಮೆದು ಬೇಕೆಂದ್ರೆ ಸ್ಕೂಟಿಗಳಿದೆ ಸರ್ ಆ್ಯಕ್ಟಿವ ಹೋಂಡ ಮತ್ತು ಸ್ಪ್ಲೆಂಡರ್ ಪ್ಲಸ್ಸು ಮತ್ತು ಡಿಸ್ ಹಾಂ ಬುಲೆಟಿದೆ ಸರ್ ಅವು ಬುಲೆಟುಗಳು ಇವೆ ಸರ್ ಸರ್ ನಿಮಗೆ ಎಷ್ಟು ನಾಲ್ಕೂ ಬುಲೆಟ್ಗಳೇ ಬೇಕಾ ಓಕೆ ಸರ್ ಹಂಗಂದ್ರೆ ನೀವು ಬನ್ನಿ ನಮ್ಮ ಶಾಪಗೆ ಬನ್ನಿ ಬಂದ್ಕೊಂಡು ನೀವು ಎಲ್ಲ ಡಾಕ್ ಇರುತ್ತೆ ಸರ್ ಇರುತ್ತೆ ನೀವು ಯಾವಾಗ ಬರ್ತೀರಿ ಸರ್ ನಿಮ್ಗೆ ಯಾವಾಗ ಬೇಕು ಹೌದಾ ಸರ್ ಓಕೆ ನೀವು ಟು ಡೇಸ್ ಬೇಕಾ ಸರ್ ಓಕೆ ನೀವು ಇನ್ಫಾರ್ಮೇಶನ್ ಕಳಿಸಿಡಿ ಮತ್ತೆ ನಿಮ್ದು ಡಾಕ್ಯುಮೆಂಟ್ಸೆಲ್ಲ ನನ್ಗೆ ಕಳಿಸಿಡಿ ನಾನು ಇವತ್ತೇ ನಿಮ್ದು ಬುಕ್ ಮಾಡಿ ನಾಳೆ ನೀವು ಬಂದ ತಕ್ಷಣ ನಿಮಗೆ ಕೊಡಕ್ಕೆ ರೆಡಿ ಇಡ್ತೀನಿ ಸರ್ ಓಕೆನಾ ಹಾಂ ಬೆಳಿಗ್ಗೆ ಬಂದೆ ಕೊಡಿ ಸರ್ ಬಟ್ ಇವಾಗ ಡಾಕ್ಯುಮೆಂಟ್ಸ್ ಅಷ್ಟು ಕಳಿಸಿ ಸರ್ ನಾನು ನಿಮ್ಮ ಹೆಸರಲ್ಲಿ ಬುಕ್ ಮಾಡಿಟ್ಟಿರ್ತೀನಿ ನೀವು ಬೆಳಿಗ್ಗೆ ಬಂದು ಅಡ್ವಾನ್ಸ್ ಪೇಮೆಂಟ್ ಮಾಡಿ ತೊಗೊಂಡೋಗಿ ಸರ್ ಗಾಡಿ ನಿಮ್ದು ವರಿಜಿನಲ್ ವರಿಜಿನಲ್ ಆಧಾರ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಬನ್ನಿ ಓಕೆ ಸರ್ ಥ್ಯಾಂಕ್ ಯು